ಹಾಂ ಸರ ನಮಸ್ಕಾರ ಸರ ನಮಸ್ಕಾರ ಹೇಳಿ ಸರ್ ಉಳ್ಳಾಗಡ್ಡಿ ಈಗ ನೂರ ನೂರ ಐವತ್ತು ರೂಪಾಯಿ ಕೆಜಿ ಆಗಿತ್ತು ಸಬ್ರ ಟಮಾಟಿ ನೂ ರು ರೂಪಾಯಿ ಇದೆ ಸೌಕಾರ್ರೆ ಹಾಂ ಸರ್ ಬೆಂಡೆಕಾಯಿ ಎಂಬತ್ತು ರುಪಾಯ್ಗೆ ಪಾವು ಕೆಜಿ ಸರ್ ಹಾಂ ಏನು ಸರ್ ಎಲ್ಲ ಈಗ ಟ್ರಾನ್ಸ್ಪೋರ್ಟ್ ಚಾರ್ಜುನೂ ಭಾಳ ಆಗ್ಯದ ಸರ್ ಆಮೇಲೆ ರೈತರು ಎಲ್ಲಿ ಎಲ್ಲ ಮ ಬೆಳೆ ಹಾನಿ ಅದಿದಾಗಿ ಮಳೆ ಬಂದು ಎಲ್ಲ ಭಾಳ ಹಾನಿ ಆಗಿ ಎಲ್ಲ ನಮಗೂ ಇಲ್ಲಿ ಕೈಗೆ ಬಂದು ಹತ್ಬೇಕು ಅಂದರೆ ಏನು ಉಳ್ಯೂದಿಲ್ಲ ಸೌಕಾರ್ರೆ ಅದರಾಗೆ ಒಂದು ಒಂದುವರೆ ಒಂದುವರೆ ರೂಪಾಯಿ ಉಳಿತೈತೆ ರೀ

ಹೌದು ಸರ ಆಯ್ತು ಸರ ನೋಡುಣ್ ಬನ್ರಿ ಒಂದ್ರಾಗ ಒಂದು ನೋಡಿ ಕೊಡ್ತೇವೆ ಅಂತ ಎಲ್ಲೀ ಪ್ಯಾಕ್ ಮಾಡ್ಬೇಕು ಏನು ಸರ ಆಡ್ರು ಮಾಡ್ತಿರೇನು ಹಾಂ ಹಾಂ ಹಾಂ ಅರ್ಧ ಕೆಜಿ ರೀ ಹಾಂ ತೋರಿ ಸರ್ ಈ ಹಶಿಮೆಣ್ಶಿನ್ಕಾಯಿ ಅಲ್ಲ ಸರ ಒಣದ್ದು ರೀ ಹಸಿದು ಹಾಕಿಲ್ರ ಹಾಂ ತೋರಿ ಸರ್ ಆಯ್ತು ಸರ ಅದು ಅರ್ಧ ಕೆಜಿ ಮೆಣ್ಸಿನ್ಕಾಯಿ ಅರ್ಧ ಕೆಜಿ ಟಮಾಟಿ ಹಾಂ ಹೇಳಿ ಸರ್ ಏ ಇಲ್ಲ ಇಲ್ಲಿಲ್ಲ ರೀ ಸರ ನಮ್ದು ವಿಶ್ವಾಸದ ಅಂಗಡಿ ಸರ್ ಯಾಕೆ ಹ್ಞೂ ನಾವು ಹಾಂ ನಾವು ಬಡ್ತನದಿಂದ ಬಂದು ನಾವು ಕೂಲಿ ದುಡ್ದು ಮಾಡ್ಕೊತ ಬಂದಿವಿ ಸರ ಈಗ ನಿಮಗೆ ಮೋಸ ಮಾಡಿದ್ರೆ ನಮ್ಮ ಎಲ್ಲಿ ಇದು ಅನುಕೂಲ ಆಗುತ್ತೆ ಸರ್ರ ಹ್ಞೂ ಹಾಂ ತಗೊತಾರ ಸರ್ ಆಯ್ತು ಸರ್ ಒನ್ ಕೆಜಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಟಮಾಟಿ ಬೆಂಡೆಕಾಯಿ ಸರ ಆಯ್ತು ಸರ್ ಅರ್ಧ ಕೆಜಿ ಬೆಂಡೆಕಾಯಿ ಹ್ಞೂ ಬೆಳ್ಳುಳ್ಳಿನ ಪಾವು ಕೆಜಿ ಬೆಳ್ಳುಳ್ಳಿ ಸರ್ ಬೆಳ್ಳುಳ್ಳಿ ಇದು ನೋಡಿರಿ ಎರಡು ನೂರು ರುಪಾಯ್ಗೆ ಪಾವು ಕೆಜಿ ಇದೆ ಸರ ಎರಡು ನೂರು ರೂಪಾಯ್ಗೆ ಹೌದು ಹೌದು ಸರ್ ಸ್ವಲ್ಪ ಏನು ಕಡ್ಮೆ ಅದ್ರಲ್ಲಿ ಹಾಂ ಸರ್ ಸರ ಹಸಿ ಹಸಿ ಹೌದು ಹೌದು ಸರ ಹಸಿ ಕಾಯಿ ಅದು ಹಸಿದು ಇರ್ತೈತ್ ಸರ್ ಅದು ಬೆಳ್ಳುಳ್ಳಿ ಅದು ಸ್ವಲ್ಪ ತುಟ್ಟಿ ಇರ್ತೈತೆ ಸರ ಅದು ಕಡ್ಮೆ ಇರ್ತೈತೆ ಸರ್ ರೇಟ ನಮ್ಮದು ಒಣ ಬೆಳ್ಳುಳ್ಳಿ ಸರ ನೀವು ನೋಡಿರಿ ಬೇಕಾರೆ ನಮ್ಮ ಅಂಗ್ಡಿಗೆ ಬಂದು ಇದು ಮಾಲು ನೋಡಿರಿ ಸರ ಆಯ್ತು ತೋರಿ ಸರ್ ನೋಡಿ ಆಯ್ತು ಸರ್ ಪಾವು ಕಿಲೋ ರೀ ಆಯ್ತು ಸರ್ ಓಕೆ ಸರ್ ಯಾವ್ದು ಸರ ಶುಂಠಿ ರೀ ಶುಂಠಿ ಐತೆ ಅಲ್ಲ ಸರ್ ಹಾಕ್ತೀವಿ ರೀ ಹತ್ತು ರೂಪಾಯ್ದು ಹಾಕೀರ್ತೆನ್ ನೋಡಿರಿ ಹ್ಞೂ ಓಕೆ ಸರ್ ಪ್ಯಾಕ್ ಮಾಡಿ ಬಂಡಲ್ ಕಟ್ಟಿರ್ತೀವಿ ರೀ ಓಕೆ ಸರ್ ಆಯ್ತು ಸರ್ ಹಾಂ ಸರ್ ಓಕೆ ಸರ್ ಟೋಟಲ್ ಎರಡೂವರೆ ಸಾವಿರ ರೂಪಾಯಿ ಆಯಿತು ಸರ ಹ್ಞೂ ಹಾಂ ಪೋನ್ಪೇ ಮಾಡಿ ಬಿಡಿರಿ ಸರ ಬೇಕಾದ್ರೆ ಅನ್ಕೂಲ ಇಲ್ದಿದ್ರೆ ಹಾಂ ಮಾಡಿ ಆಯ್ತು ಓಕೆ ಸರ್ ಓಕೆ ಸರ್ ಓಕೆ ಸರ್ ಹಾಂ ಸರ್ ನಮಸ್ಕಾರ ನಮಸ್ಕಾರ